ಹಲೋ ಯಾರು ಆ ರಿಕ್ಷಾ ಅಣ್ಣನ ನೀವು ಸರ್ ನಾವು ಇಲ್ಲೇ ಬುಕ್ ಮಾಡಿದ್ದೀವಿ ಅಲ್ಲ ಲೀಲಾವತಿ ಅಂತಂದು ಹೇಳಿ ಬರೋಕ್ಕೆ ಲೇಟ್ ಆಯಿತು ಯಾಕಂತ ಗೊತ್ತಾಗ್ಲಿಲ್ಲ ನೀವು ಬರೋದು ಲೇಟ್ ಆಗುತ್ತೆ ಅಂದಿದರೆ ಅಂತ ಹೇಳ್ಬಿಟ್ಟು ನನಗೆ ಫೋನ್ ಮಾಡಿದ್ರೆ ನಾವು ಬೇರೆ ಆಟೋ ಬುಕ್ ಮಾಡ್ಕೊಂಡು ಹೋಗ್ತಾಯಿದ್ವಿ ಬರ್ಲಿಲ್ವಲ್ಲ ನೀವು ಹಾಗಾಗಿ ನಾವು ಬೇರೆ ಆಟೋದಲ್ಲೆನೇ ನಾವು ಆಸ್ಪೆಟ್ಲ್ ಹತ್ರ ಬಂದಿದ್ದೀನಿ ಆಸ್ಪೆಟ್ಲ್ ಹತ್ರ ಇಂದ ನಾವು ಬೇರೆ ಕಡೆ ಹೋಗ್ಬೇಕಿತ್ತು ಆದರೆ ನೀವು ಬರೋಕ್ಕೆ ಲೇಟ್ ಆಯಿತು ಅಂತಂದ್ಹೇಳಿ ಬೇರೆದವರು ಜೊತೆಗೆನೇ ಬೇರೆದವರು ಆಟೋದಲ್ಲೇ ಬಂದಿದ್ದೀವಿ ಬರೋಕ್ಕೆ ಆಗ್ಲಿಲ್ಲ ಅಂದರೆ ನೀವು ಫೋನ್ ಮಾಡಿ ಹೇಳ್ಬೋದಿತ್ತು ಆದರೆ ಹೇಳಿಲ್ಲ ಏನಿಲ್ಲ ನಮ್ಮಲ್ಲಿ ಇಲ್ಲಿ ಒಬ್ರು ಹುಷಾರು ಇದ್ದಿಲ್ಲ ಹಾಗಾಗಿ ಹಾಸ್ಪೆಟ್ಲಿಗೆ ಬಂದಿದ್ವಿ ಇಲ್ಲಿಂದ ಬೇರೆ ಕಡೆ ಹೋಗ್ಬೇಕು ನೀವು ಇಲ್ಲಿಗೆ ಬಂದೇ ಅಂತಂದರೆ ಈ ವಾಟೋ ಬಿಟ್ಟು ನಾವು ನಿಮ್ಮ ಆಟೋದಲ್ಲೆನೆ ಬರ್ತೀವಿ ಆದರೆ ಅಮೌಂಟ್ ಅಷ್ಟೊಂದು ಕೊಡಲ್ಲ ಕಡಿಮೆ ಕೊಡ್ತೀವಿ ಅಮೌಂಟು ಆಗುತ್ತೆ ಅನ್ನೋದಾದ್ರೆ ಬರೀ ಬೇಡ ಅನ್ನೋದಾದ್ರೆ ನಾವು ಇನ್ನೂ ಬಂದು ಆಟೋದಲ್ಲೆನೆ ನಾವು ಅದೇ ಆಟೋದಲ್ಲೆ ನಾವು ಮತ್ತೆ ಹೋಗ್ತಿವಿ ನಾವು